ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಒಂದು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಅರವತ್ತೆರಡು ಆರು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಅರವತ್ತೆರಡು ಎಂಟು ಲಕ್ಷದ ಇಪ್ಪತೈದು ಸಾವಿರದ ನಾಲ್ಕುನೂರ ಅರವತ್ತೈದು